ಇವಾಗಿನ ಉದ್ಯಮಿಗಳಿಗಿರೋಂಥ ಸವಲತ್ತು ಅವಾಗಿನ ಉದ್ಯಮಿಗಳಿಗಿರಲಿಲ್ಲ ಅವಾಗ ಏನು ಎಲ್ಲ ಜನರೇ ಕೆಲಸ ಮಾಡ್ತಿದ್ದರು ಜನಗಳೇ ಮಾತಾಡ್ತಿದ್ದರು ಜನಗಳೇ ಎಲ್ಲ ಕೆಲ್ಸವನ್ನೂ ಹಾಗೆ ಈ ಹೆಚ್ಚಿನ ಹೆಚ್ಚಿನ ಜನ ಸೇರಿ ಒಂದು ಕೆಲಸ ಮಾಡ್ತಾಯಿದ್ದರು ಆದರೆ ಇವಾಗ ಹಾಗಲ್ಲ ಹತ್ತು ಜನ ಮಾಡೋ ಸ್ ಕೆಲ್ಸವನ್ನ ಒಂದೇ ಒಂದು ಮಿಷಿನ್ ಮಾಡುತ್ತೆ ಹಾಗಾಗಿ ಈಗಿನ ಜನ್ರೇಷನಲ್ಲಿ ಮಿಷಿನ್ಗಳ ಕೆಲ್ಸವೇ ತುಂಬ ಹೆಚ್ಚಾಗಿದೆ ಈಗ ಮತ್ ಎಲ್ಲಿ ನೋಡಿದ್ರೂ ಮಿಷಿನ್ಸು ಆ ಕಡೆನೂ ಮಿಷಿನ್ನು ಈ ಕಡೆಯೂ ಮಿಷಿನ್ನು ಈಗ ಮತ್ತೆ ಓಡಾಡ್ಲಿಕ್ಕೂ ಸಹ ಮಿಷಿನ್ಸು ಆಗಿದೆ ಬೈಕು ಕಾರು ಹೀಗಾಗಿದೆ ಹೀಗಾಗಿ ಆವಾಗಿನ ಜನ್ರೇಷನ್ನಲ್ಲಿ ಗಾಡಿ ಇದ್ದಿದ್ದರೆ ಅಂದರೆ ಈಗ ಮಿಷಿನ್ಸ್ ಇದ್ದಿದ್ದರೆ ಏನೇನಾಗ್ತಿತ್ತು ಅಂತನೂ ಒಂದು ಸ್ವಲ್ಪ ಹೇಳ್ತೀನಿ ಅವಾಗಿನ ಜನ್ರೇಷನ್ನಲ್ಲಿ ಮಿಷಿನ್ಗಳು ಅವಾಗಲೇ ಇದ್ದಿದ್ದರೆ ನಮ್ಮ ದೇಶ ಇನ್ನೂ ಹೆಚ್ಚಿಗೆ ಮುಂದೆ ಹೋಗ್ತಿತ್ತು ಮತ್ತು ಹೊಸ ಹೊಸ ಆವಿಷ್ಕಾರಗಳಾಗ್ತಿತ್ತು ಇವಾಗಿನ ಆವಿಷ್ಕಾರಗಳು ಅವಾಗಲೇ ಆಗ್ತಿದ್ದವು ಹೀಗಾಗಿ ಹೆಚ್ಚಿನ ಜನಸಂಖ್ಯೆನೂ ಜನ ಸ ಜನರ ಕಷ್ಟಗಳು ತೀರ್ತಾ ಇತ್ತು ಸಾಲ ತೀರ್ತಾ ಇತ್ತು ಎಲ್ಲ ತೀರ್ತಾ ಇತ್ತು ಹೀಗಾಗಿ ಅವಾಗ ಮಿಷಿನ್ನ್ನು ಮಾಡಿರಲಿಲ್ಲ ಆದರೆ ಇವಾಗ ಎಲ್ಲ ಥರ್ದ ಮಿಷಿನ್ಸೂ ಸಹ ಇದೆ ಈಗ ಈ ಜ್ ಒಂದು ಮಣ್ಣು ತೆಗೀಬಕು ಅಂದರೆ ಹತ್ತು ಜನ ಸೇರಿ ತೆಗೆಯೋ ಮಣ್ಣನ್ನು ಒಂದು ಜೆ ಸಿ ಬಿ ತೆಗೆಯುತ್ತೆ ಹಾಗೇ ಈಗೇನೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ ಅದನ್ನು ಮಿಷಿನ್ನೇ ಮಾಡುತ್ತೆ ಯಾವ್ದಾದ್ರೂ ಒಂದು ಐಟಮ್ ಬೇಕು ಅಂದರೆ ಅದನ್ನು ಮಿಷಿನ್ನೇ ಮಾಡ್ಕೊಡತ್ತೆ ನಮಗೆ ಹೀಗಾಗಿ ಈಗ ಎಲ್ಲ ಚಟುವಟಿಕೆಗಳಲ್ಲೂ ಸಹ ಮಿಷಿನ್ನನ್ನು ತೊಡಗಿಸ್ತಾ ಇದ್ದಾರೆ ಆದ್ರೆ ಅವಾಗಲೇ ಈ ಥರ ಮಿಷಿನ್ಸಲ್ಲ ಇದ್ದಿದ್ದರೆ ತೊಂದ್ರೆಯೇ ಇರ್ತಾ ಇರಲಿಲ್ಲ ಇಷ್ಟರೊಳಗೆ ನಮ್ಮ ದೇಶ ಭಾಳ ಮುಂದೆಯೇ ಹೋಗ್ತಾ ಇತ್ತು ಅಂತಲೂ ಹೇಳ್ಬೋದು ಮತ್ತು ಇವಾಗ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರೂ ಮಿಷಿನ್ಸೇ ಇರೋದ್ರಿಂದ ಮನುಷ್ಯರಿಗೆ ಜ ಕೆಲಸ ಕಡಿಮೆ ಆಗಿದೆ ಮತ್ತು ಭಾಳ ಸುಲಭದ ಮಾರ್ಗಗಳಾಗಿವೆ ಈಗ ಕೆಲಸ ಮಾಡಲಿಕ್ಕೆ ಸುಲಭದ ಮಾರ್ಗಗಳಾಗಿವೆ ಎಲ್ಲದ್ರಲ್ಲೂ ಈ ಮಿಷಿನ್ಸ್ ಇರೋದರಿಂದ ಮನ ನಮ್ಮಂಥ ಮನುಷ್ಯರಿಗೆ ಭಾಳ ಹೆಲ್ಪಾಗ್ತಾ ಇದೆ ಆದ್ದರಿಂದ ಎಲ್ಲ ಕಡೆನೂ ಮಿಷಿನ್ಸು ಹೆಚ್ಚಿಂದಾಗಿ ಬಳಸ್ತಾ ಇದ್ದಾರೆ ಮತ್ತು ಈ ಹೊಸ ಉದ್ಯಮ ಮಾಡಲಿಕ್ಕೆ ಈ ಸರ್ಕಾರ ಹೆಂಗೆ ನೆರ್ವು ಮಾಡಬೇಕಂದ್ರೆ ಈ ಸರ್ಕಾರದವ್ರು ಈಗ ಹೊಸ ಉದ್ಯಮ ಮಾಡಲಿಕ್ಕೆ ಸಾಲ ಸೌಲಭ್ಯಗಳನ್ನು ಕೊಡೋದು ಬ್ಯಾಂಕ್ಗಳನ್ನು ಕಟ್ಟಿಸೋದು ಮತ್ತು ಈಗ ವಿವಿಧ ಥರದ ಕಾಯ್ದೆಗಳನ್ನೆಲ್ಲ ತಂದಿದೆ ಮ್ ಆದರೂ ಈಗ ಅವ್ರಿಗಾಗಿ ಒಂದು ರೋಡ್ ಮಾಡಿಸ್ಕೊಳ್ಳೋದಾಗಿರ್ಬೋದು ಒಂದು ಬಿಲ್ಡಿಂಗ್ ಕಟ್ಟಿಸ್ಕೊಳ್ಳೋದಾಗಿರ್ಬೋದು ಜಾಗ ಕೊಡಿಸೋದಾಗಿರ್ಬೋದು ಹೀಗೆ ಆ ಥರನೂ ಹೆಲ್ಪ್ ಮಾಡಿದ್ರೆ ಜನ್ಗಳಿಗೆ ಭಾಳ ಹೆಲ್ಪಾಗುತ್ತೆ ಮತ್ತು ಈಗ ಏನಾಗಿದೆ ಅಂದರೆ ಸರ್ಕಾರಗಳಲ್ಲಿ ಏನು ಬ್ರ ಇದ್ನ ಕೊಡೋಕ್ಕಿಂತ ಲೋನ್ ಕೊಡೋಕ್ಕಿಂತ ಈಗ ಬೇರೆ ಕಂಪ್ನಿಗಳೂ ಸಹ ಲೋನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ ಹೆಚ್ಚಿಗೆ ಸ್ಕ್ಯಾಮ್ಗಳು ಆಗ್ತಾ ಇದ್ದಾವೆ ಆ ಸ್ಕ್ಯಾಮ್ಗಳನ್ನೆಲ್ಲ ತಡೆಗಟ್ಬೋದು ಮತ್ತು ಇವು ಈಗ ಏನಾಗಿದೆ ಅಂದರೆ ಈಗ ಒಂದು ಕಂಪ್ನಿಯವ್ರು ಫೋನ್ ಮಾಡ್ತಾರೆ ನಿಮಗೆ ಲೋನ್ ಬೇಕು ಅಂತ ಲೋನ್ ಬೇಕಾ ಅಂತ ಕೇಳ್ತಾರೆ ಜನಗಳು ಸಹ ಇಲ್ಲ ನಮಗೆ ಲೋನ್ ಬೇಕು ನಮಗೆ ತುಂಬ ಕಷ್ಟ ಇದೆ ಅಂತನೂ ಹೇಳಿ ಆ ಕಂಪ್ನೀಲ್ಲಿ ಮಾಡ್ತಾರೆ ಇಂಟ್ರಟ್ ಜಾಸ್ತಿ ಇರುತ್ತೆ ನಮ್ಮ ಜನಗಳಿಗೆ ಗೊತ್ತಾಗಿರೋಲ್ಲ ಹೀಗಾಗಿ ಹೆಚ್ಚಿನ ಜನಗಳು ಮೋಸ ಹೋಗ್ತಾ ಇದ್ದಾರೆ ಮತ್ತು ಮಿಷಿನ್ಸಲ್ಲಿ ಮಿಷಿನ್ನ್ನು ತಗೊಳ್ಳಕ್ಕೆ ಹೋಗ್ತಾರೆ ಸೆಕೆಂಡ್ಹ್ಯಾಂಡ್ ಮಿಷಿನ್ ತೊಗೊಳ್ತಾರೆ ಅದ್ರದ್ದು ಇದನ್ನು ಒರ್ಜಿನಲ್ ಪಾರ್ಟ್ಸನ್ನು ಮಿಸ್ ಮಾಡಿರ್ತಾರೆ ಹೀಗೆ ಮಾಡಿರ್ತಾರೆ ಎಲ್ಲ ನೋಡ್ಕೊಂಡು ಹೆಚ್ಚು ಕಡ್ಮೆ ಮಾಡಿ ಮತ್ತೆ ಹೊಸ ಉದ್ಯಮಗಳನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಸಲಹೆ ಕೊಡೋಕ್ಕೆ ಒಂದಿಷ್ಟು ಜನ ಅಂತ ಹೇಳಿ ಎಂಪ್ಲಾಯ್ಮೆಂಟ್ಸ್ನ ಇಟ್ಟು ಸ್ ಈ ಥರನೂ ಕೆಲಸ ಸರ್ಕಾರ ಮಾಡ್ಬೋದು